ಹಾಂ ರೀ ಹ್ಞೂ ರೀ ಹೌದು ರೀ ಯಾವ್ಯಾವ ಊರು ರೀ ಹ್ಞೂ ರೀ ಗಾಡಿ ಬಾಡ್ಗೆ ಎಷ್ಟು ಒಂದು ದಿವ್ಸ ರೀ ಎರಡು ದಿವ್ಸ ರೀ ಒಂದು ದಿವ್ಸ ರೀ ಒಂದು ದಿವ್ಸ ಆದ್ರೆ ಹತ್ತು ಸಾವಿರ ಆಕೈತೆ ರೀ ಮತ್ತು ಕಿಲೋಮೀಟ್ರ್ ಆದ್ರೆ ಹದಿನೈದು ರೂಪಾಯಿ ಕಿಲೋಮೀಟ್ರ ಹದಿನೆಂಟು ರೂಪಾಯಿ ಕಿಲೋಮೀಟ್ರ್ ಅದು ಆಕೈತೆ ನೋಡಿರಿ ಹ್ಞೂ ರೀ ಹಾಂ ಹಾಂ ರೀ ಹಾಂ ಒಂದು ದಿವ್ಸಕ್ಕೆ ಹತ್ತು ಸಾವಿರ ನೋಡಿರಿ ಹೌದು ರೀ ಹಾಂ ಹಾಂ ಆಯ್ತು ಆಯ್ತು ರೀ ಇಲ್ಲ ರೀ